ಹಲೊ ನಮಸ್ತೆ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಮಹೇಶ್ ರಾವ್ ಕದಮ್ ಅಂತೇಳಿ ನಮ್ಮ ಮಕ್ಕಳು ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಿದ್ದಾರೆ ಹಾಗಾಗಿ ಅವರನ್ನು ಊರಿಗೆ ಕರ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ಒಂದಷ್ಟು ದಿನ ರಜೆ ಬೇಕಾಗಿತ್ತು ಅದಕ್ಕೆ ಕೇಳೋದಕ್ಕೆ ನಿಮಗೆ ಸಂಪರ್ಕ ಮಾಡಿದ್ದೆ ಸರ್ ನಮಗೊಂದು ವಾರ ಬೇಕಾಗಿತ್ತು ಸರ್ ಒಂದು ವಾರ

ಸರ್ ಇಲ್ಲ ಸರ್ ಹಾಗೇನಿಲ್ಲ ನಮ್ಮ ಮಗ ಟಾಪರ್ಸ್ ಸ್ಟೂಡೆಂಟ್ ಇದ್ದಿದ್ದರಿಂದ ಅವನಿಗೆ ಒಳ್ಳೆಯ ರೀತಿಯಲ್ಲಿ ನೆನಪಿನ ಶಕ್ತಿ ಬಹಳಷ್ಟಿದೆ ಹಾಗಾಗಿ ಪ್ರತಿಯೊಂದೂ ಅವ್ನು ಎಗ್ಸಾಮಿನೇಷನಲ್ಲಿ ಟೆಸ್ಟಲ್ಲಿ ಆಗಲಿ ಪ್ರತಿಯೊಂದ್ರಲ್ಲಿ ಸಹ ಅವನು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಅಂಕಗಳು ತೆಗೆದ್ಕೊಳ್ತಿದ್ದಾನೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನನಗೆ ಆ ಒಂದು ನಂಬಿಕೆಯಿಂದ ನನ್ನ ಮಗನ್ನ ಕಳ್ಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಯಾವುದೇ ರೀತಿಯ ಶಾಲೆಗೆ ಧಕ್ಕೆ ಆಗ್ದೆ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ ನನ್ನ ಮಕ್ಕಳನ್ನ ಹೇಗೆ ರೂಪಿಸ್ಬೇಕು ಅನ್ನೋದು ನನಗೆ ಒಂದು ಯೋಚನೆ ಇದೆ ಮತ್ತು ದೂರದೃಷ್ಟಿ ಸಹ ಇದೆ ನಿಮ್ಮ ಶಾಲೆಗೆ ಯಾವುದೇ ರೀತಿಲೂ ಸಹ ಹೆಸರನ್ನು ಕುಂದದ ರೀತಿಲಿ ನಾನು ಗಮನಸ್ಕೊಂತೀನಿ ಹಾಗಾಗಿ ನನ್ನ ಮಕ್ಕಳಿಗೆ ದಯವಿಟ್ಟು ಒಂದಷ್ಟು ದಿನ ರಜೆ ಬೇಕೂಂತ ಕೇಳೋದಕ್ಕೆ ನಾನು ನಿಮಗೆ ಸಂಪರ್ಕ ಮಾಡಿದ್ದೀನಿ ಸರ್ ದಯವಿಟ್ಟು ಕೊಡಿ ಪ್ಲೀಸ್ ಬೇಕಾಗುತ್ತೆ ಹೌದು ಹೌದು ಹೌದು ಸರ್ ನಿಜ ಸರ್ ನೀವು ಹೇಳ್ತಾ ಇರೋದು ನಿಜ ಸರ್ ಇಲ್ಲ ಸರ್ ಏನು ಅಂದ್ರೆ ಹೇಳಿದ್ರೆ ಮೂರು ದಿವಸ ಹೋಗೊಂತದ್ದು ಒಂದು ಹಬ್ಬ ಇದೆ ಹಬ್ಬನ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಜಾತ್ರೆ ಇದೆ ಸರ್ ಮತ್ತೊಂದು ಊರಿಗೆ ಹೋಗೊಂತದ್ದು ಇದೆ ಪಕ್ಕ ಪಕ್ಕ ಇರತಕ್ಕಂಥ ಊರುಗಳಿಗೆ ಹೋಗೋವಂತದ್ದು ವ್ಯವಸ್ಥೆ ಮಾಡ್ಕೊಂಡು ಒಂದು ವಾರ ನಿರಂತರವಾಗಿ ಹೋಗ್ಬಿಟ್ಟು ಮತ್ತೆ ಮುಗುಸ್ಕೊಂಬಂದು ಬಿಡೋದು ಸರ್ ಈ ಸದ್ಯಕ್ಕೆಲ್ಲ ಟೆಸ್ಟ್ ಎಗ್ಸಾಮ್ಸ್ ಎಲ್ಲ ಮುಗ್ದಿದ್ಯಲ್ಲ ಸರ್ ಆ ಒಂದು ನಿಟ್ಟಿನಲ್ಲಿ ನಾನು ನಂಬಿಕೆಯಿಂದ ಇಟ್ಕೊಂಡು ಒಂದು ವಾರದ ಕ್ಲಾಸ್ ಏನಿದೆಯೋ ಅದನ್ನು ರಿವಿಸನ್ಸ್ ಏನಿದೆಯೋ ಮತ್ತೆ ನಮ್ಮ ಮಕ್ಕಳ ಕೈಲಿ ಮಾಡ್ಸೋವಂತದ್ದು ಯೋಚನೆ ನನ್ನಲ್ಲಿದೆ ಹಾಗಾಗಿ ತಮ್ಮ ಶಾಲೆಯಿಂದ ಸಹಕಾರ ಇಟ್ಕೊಂಡೇ ದಯವಿಟ್ಟು ನಾನು ಆ ಒಂದು ನಿಟ್ಟಿನಲ್ಲಿ ಕೇಳ್ತಿದ್ದೀನಿ ದಯವಿಟ್ಟು ನಿಮ್ಮ ಶಾಲೆಯಿಂದ ವ್ಯವಸ್ಥೆ ಏನೇನು ಇದೆಯೋ ಅದನ್ನೆಲ್ಲವು ಸಹ ಫಾಲೋ ಅಪ್ ಮಾಡಿಸಿ ನನ್ನ ಮಕ್ಕಳ ಕೈಲಿ ಮಾಡ್ಸೋವಂಥ ಜವಾಬ್ದಾರಿ ನಾನೇ ತೆಗೆದ್ಕೊತೀನಿ ಸರ್ ಯಾವುದೇ ರೀತಿಯಲ್ಲಿ ನಿಮ್ಮ ಶಾಲೆಗೆ ಅಂದರೆ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಯಾವುದೇ ರೀತಿಯಲ್ಲಿ ಸಹ ಕೆಟ್ಟ ಹೆಸರು ತೆಗೆದುಕೊಳ್ಳುವಂಥದ್ದು ಮಾಡುವಂಥದ್ದು ನಾನು ಮಾಡೋದಿಲ್ಲ ಹಾಗಾಗಿ ಇಬ್ಬರು ಮಕ್ಳಿಗೂ ಸಹ ಒಂದು ವಾರ ನಿರಂತರವಾಗಿ ರಜೆ ಕೊಡಬೇಕು ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಾನು ಕೇಳ್ಕೊಳ್ತೇನೆ ಹಾಗೆ ಪ್ರಾರ್ಥನೆ ಸಹ ಮಾಡ್ಕೊಳ್ತೇನೆ ದಯವಿಟ್ಟು ನನ್ನ ಮಕ್ಕಳಿಗೆ ಒಂದು ವಾರ ರಜೆ ಕೊಡಬೇಕು ಅದು ಸ್ವಲ್ಪ ನೋಡಿ ಮನ್ಸು ಮಾಡಿ ಮನ್ಸು ಮಾಡಿ ಮನ್ಸು ಮಾಡಿದ್ರೆ ಮಾರ್ಗ ಇದೆ ನಿಮ್ಮ ಮನ್ಸು ನಿಮ್ಮ ದೊಡ್ಡ ವಿಶಾಲವಾದಂಥ ಹೃದಯ ಆ ಹೃದಯದ ಮೂಲಕ ನೀವು ಒಂದು ವಾರ ರಜೆ ಕೊಟ್ಟರೆ ಆ ಮಕ್ಕಳಿಗೆ ಈ ಆ ಜಾತ್ರೆಗೆ ಆ ಹಬ್ಬಕ್ಕೆ ಮುಗಿಸ್ಕೊಂಡು ಒಂದು ವಾರ ನಿರಂತರವಾಗಿ ಊರಲ್ಲಿ ಹೋಗಿ ಕಾಲ ಕಳೆದು ಮತ್ತೆ ಬರ್ ಬರ್ತೇವೆ ಖಂಡಿತ ಸರ್ ಖಂಡಿತ ಖಂಡಿತ ಮಾಡಿ ಸರ್ ಅಷ್ಟು ಮಾತ್ರ ಮಾಡಿ ಸರ್ ದೊಡ್ಡ ಮನ್ಸು ಮಾಡಿ ನಿಮ್ಮಂತವ್ರು ಮನ್ಸು ಮಾಡಿದರೆ ಒಂದು ವಾರ ಮಕ್ಕಳಿಗೆ ಒಂದು ಸ್ವಲ್ಪ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಏನಿಲ್ಲ ಆ ಒಂದು ಸಂಸ್ಕೃತಿ ವಿಚಾರನ ತಿಳಿಸ್ಬೇಕನ್ನೋದೆ ರೀತಿಯಲ್ಲಿ ವ್ಯವಸ್ಥೆಯ ರೀತಿಯಲ್ಲಿ ತಿಳಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸರ್ ಅದಕ್ಕಾಗಿ ಒಂದು ವಾರ ರಜೆ ಕೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಮಾಡಿ ಸರ್ ಮಾಡಿ ಸರ್ ಅಷ್ಟು ಮಾತ್ರ ಮಾಡಿ ಸರ್ ಒಳ್ಳೆಯ ಒಳ್ಳೆಯದಾಗುತ್ತೆ ವೆಲ್ಕಮ್ ಸರ್ ವೆಲ್ಕಮ್ ಧನ್ಯವಾದ ಸರ್